ನೀವು ಯಾವ ಋತುವಿನಲ್ಲಿ ಪ್ರಯಾಣ ಮಾಡಲು ಬಯಸುತ್ತೀರಿ ಸರಿ ರೀ ನಾವು ಏನಂದ್ರೆ ಮಳೆಗಾಲದಾಗ ಮಳೆಗಾಲದಾಗ ಟ್ರಾವೆಲಿಂಗ್ ಮಾಡ್ಬೇಕಂತಂದ್ರ್ ಭಾಳ ಇಷ್ಟ ರೀ ಯಾಕಂದ್ರೆ ಅಲ್ಲಿಯ ಮಂಜು ಆಮೇಲೆ ಪ್ರಕೃತಿ ಏನಿರ್ತೈತಲ್ಲ ಅದು ನಮಗೆ ಸ್ವಲ್ಪ ಇದು ಚಲೋ ಅನಿಸ್ತೈತೆ ಏನಂದ್ರೆ ತಂಪಾದ ಗಾಳಿ ಆಮ್ಯಾಲ ಮಳೆಗಾಲದಾಗ ಎಲ್ಲರೂ ಇದನ್ನು ಮಾಡ್ಬೌದು ಎಂಜಾಯ್ ಮಾಡ್ಬೌದು ಹಿಂಗೆ ಅಂತಂದು ಮಳೆಗಾಲದಾಗ ಇಕ್ಕಾ ಯಾವ ಯಾವ ಪ್ಲೇಸ್ ಅಂದರೆ ಈ ಕಡೆ ದಾಂಡೇಲಿ ಹಳಿಯಾಳ ಆಮೇಲೆ ಈ ಕಡೆ ಶಿವಮೊಗ್ಗ ಈ ಕಡೆ ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶದಂದ್ರೆ ಅಲ್ಲೆಲ್ಲ ನಿಮ್ಗೆ ಮಳೆಗಾಲ್ದಾಗ ಹೋಗಕ್ಕ ಚಲೋ ಜೋಗ ಅಲ್ಲೆಲ್ಲ ಹಿಂಗೆ ಹೋದ್ರ ಆಮೇಲೆ ನಮ್ಗೆ ಚಳಿಗಾಲ್ದಾಗ ಹೋಗ್ಬೇಕಂದ್ರೆ ಈ ಕಡೆ ಯಾವ ಕಡೆ ಉತ್ತರ ಪ್ರದೇಶ ಆಮೇಲೆ ಝಾರ್ಕಂಡ್ ಆಮೇಲೆ ಯಾವುದು ಕೇದಾರನಾಥ ಬದ್ರಿನಾಥ ಅಲ್ಲೆಲ್ಲ ಸ್ನೋ ಇದ್ದಾಗ ಹೋದ್ರೆ ಬೆಸ್ಟ್ ಅಂತೀನಿ ನಾನು ಚಳಿಗಾಲದಾಗ ಚಳಿಗಾಲದಾಗ ಹೋದಾಗ ಅಲ್ಲಿನ ಅಲ್ಲಿದು ಕ್ಲೈಮೇಟನ ಬೇರೆ ಇರ್ತೈತಿ ಹಿಂಗೆ ಅದು ನಮ್ಗೆ ಚಲೋ ಅನಿಸ್ತೈತಿ ಯಾಕಂದರೆ ಈಗ ಮತ್ತು ಅಲ್ಲಿ ಮಳೆಗಾಲ್ದಾಗ ಹೋಗಕ್ಕ ಆಗಲ್ಲ ಮಳೆಗಾಲ ಅಂದ್ರೆ ಈಗೆಲ್ಲ ಬೈಕೂ ಹೋಗುದಿಲ್ ಅಲ್ಲಿ ಟ್ರಕ್ಕಿಂಗ್ ಅಂದ್ರೆ ಬೈಕ್ ಬೈಕ್ ತೊಗೊಂಡು ಹೋಗ್ ಹೋಗ್ತಾರ ಜಾಸ್ತಿ ಟ್ರಕ್ಕಿಂಗ್ನ್ಯಾಗ ಮತ್ತು ಅಲ್ಲಿ ಮಳೆಗಾಲ್ದಾಗ ಹೋದ್ರೆ ಅಲ್ಲೆಲ್ಲ ಗಾಡಿ ಸಿಕ್ಕೊಂಡು ಎಲ್ಲ ಇದು ಆಗಿ ಸಿಕ್ಕೊಂಡ್ ಬಿಡ್ತವೆ ನೆಲದಾಗ ರೋಡ್ನ್ಯಾಗ ಹೀಗಾಗಿ ಅಲ್ಲಿ ಚಳಿಗಾಲ್ದಾಗ ಹೋಗ್ಬೌದು ಅನಿಸ್ತೈತಿ ಆಮೇಲೆ ಬೇಸ್ಗೆ ಕಾಲ್ದಾಗ ಹೋಗ್ಬೇಕಂದ್ರೆ ನಾವು ವಾಟ್ರ್ ಫಾಲ್ಸೇ ಹೋಗಬೇಕು ಈಗ ಅಂದರೆ ಈಗ ಜೋಗ ಈ ಕಡೆ ಬಾಚನ್ಕಿ ಡ್ಯಾಮ ಆಮೇಲೆ ಈ ಕಡೆ ಒಟ್ಟು ನೀರು ಇದ್ದಲ್ಲಿ ಹೋಗ್ಬೇಕಂತಂದ್ರ್ ಬೇಸ್ಗೆ ಕಾಲದಾಗ ಇದನ್ನು ಮಾಡ್ತೀವಿ ಟ್ರಕ್ಕಿಂಗ್ ಹೋಕ್ಕಿವಿ ಆಮೇಲೆ ಯಾಕೆ ಹೋಕ್ಕಿವಿ ಅಂದ್ರೆ ಈಗ ಅಂದ್ರೆ ಆ ಸೀಝನ್ ಒಳಗೆ ಹೋಗ್ಬೇಕಂತಂದ್ರ್ ಆ ಸಮಯದಾಗ ಹೋಗಬೇಕಂತಂದು ಇರ್ತೈತೆ ಅದು ಅಂದ್ರೆ ಆ ಕ್ಲೈಮೆಟಿಗೆ ಅದು ಇದು ಹೊಂದಿ ಬಿಟ್ಟಿರ್ತೈತೆ ಪ್ರಕೃತಿ ಹೊಂದಿರ್ತೈತಿ ಹಿಂಗಾಗಿ ಅದ ಅದು ಹೊಂದ್ಕೊಂತಿತ್ತು ಅಂತಂದು ಆ ಕ್ಲೈಮೆಟಿನಾಗ ನಾವು ಹೋಕ್ಕಿವಿ ನಾನು ಹೋಗಿದ್ದು ಅಂದ್ರೆ ಕೇದಾರ್ನಾಥ್ ಹೋಗೇನಿ ಆಮೇಲೆ ಬದರಿನಾಥ ಆಮೇಲೆ ಋಷಿಕೇಶ ಕಾಶಿ ರಾಮೇಶ್ವರ ಅಲ್ಲೇ ಹೋಗೇನಿ ಆಮೇಲೆ ಈ ಕಡೆ ಬಂದ್ರೆ ನಾವು ನಮ್ಮ ಉತ್ರ ಕರ್ನಾ ಕರ ಕರ್ನಾಟಕದ ಕಡೆ ಅಂದ್ರೆ ಉತ್ರ ಕನ್ನಡ ಕರೆ ಕಡೆ ಅಂದ್ರೆ ದಾಂಡೇಲಿ ಅಳ್ನಾವರ ಹಳಿಯಾಳ ಈ ಕಡೆಯೆಲ್ಲ ಟ್ರಕ್ಕಿಂಗ್ ಮಾಡೀನಿ ಆಮೇಲೆ ಈ ಕಡೆ ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು ಉಡುಪಿ ಭಟ್ಕಳ ಈ ಕಡೆಯೆಲ್ಲ ಟ್ರಕ್ಕಿಂಗ್ ಮಾಡೀನಿ ಅಂದ್ರೆ ಆ ಕಡಿಗೆನೇ ಈ ಎರಡಕ್ಕೂ ನಡುಕ್ಕೆ ಏನಪ್ಪ ಅಂದ್ರೆ ವ್ಯತ್ಯಾಸ ಭಾಳ ಐತಿ ಇಲ್ಲಿ ಮಳೆಗಾಲಿದ್ದಾಗ ಚಳಿ ಇರ್ತೈತಿ ಚಳಿಗಾಲ್ದಾಗಿಲ್ದಾಗ ಮಳೆ ಇರ್ತೈತಿ ಹಂಗೆ ವ್ಯತ್ಯಾಸ ಭಾಳ ಇರ್ತೈತಿ ಈ ಕಡೆ ಬೆಳಗ್ಗೆ ಹೆಂಗಪ್ಪಾ ಅಂದ್ರೆ ಸ್ನೋ ಬೀಳ್ತೈತಿ ಅಂದ್ರೆ ಮಂಜು ಐಸು ಗಡ್ಡೆ ಐ ಮಂಜುಗಡ್ಡೆ ಅಂತಾರಲ್ಲ ಮಳೆ ಬಿದ್ದಂಗೆ ಈ ಕಡೆ ಬೀಳ್ತೈತೆ ಎಲ್ಲಿ ಕೇದಾರನಾಥ ಋಷಿಕೇಶ ಜಮ್ಮು ಕಾಶ್ಮೀರ ಅಲ್ಲೆಲ್ಲ ಸ್ನೋ ಬೀಳ್ತೈತಿ ಮಳೆಗಾಲ ಕಡಿಮೆ ಅಲ್ಲಿ ಮಳೆ ಸಾರಿ ಮಳೆ ಕಡಿಮೆ ಹಿಂಗಾಗಿ ಅಲ್ಲೆಲ್ಲ ಚಲೋ ಅನಿಸ್ತೈತೆ ನಮ್ಗೆ ಹೋಗಕ್ಕ ಆಮೇಲೆ ಈ ಕಡೆ ಬಂದ್ರೆ ನಮ್ಮ ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದಾಗ ಚಲೋ ಚಲೋ ಪ್ಲೇಸಸ್ ಅದಾವೆ ಸ್ಥಳಗಳು ಅದಾವೆ ಸ್ಥಳ ಅಂದ್ರೆ ಇಲ್ಲಿ ಅಂದ್ರೆ ಕರ್ನಾಟಕದಾಗ ಮೇಯ್ನ್ ಮೇಯ್ನ್ ಪಾಯಿಂಟ್ ಅದವು ಚಾಮುಂಡಿ ಬೆಟ್ಟ ಮೈಸೂರು ಆಮೇಲೆ ಚಲೋ ಅದ ಅಲ್ಲಿ ನಮಗೆ ಯಾವಾಗ ಹೋಗ್ಬೇಕಂದ್ರೆ ಚಳಿಗಾಲ್ದಾಗ ಹೋಗ್ಬೇಕು ಮೈಸೂರು ಕಡೆ ಚಳಿಗಾಲ ಅಥವಾ ಬ್ಯಾಸ್ಗೆ ಕಾಲದಾಗ ಹೋದ್ರೆ ಚಲೋ ಅನಿಸ್ತೈತೆ ನಮಗೂ ಅಲ್ಲಿ ಅಂದ್ರೆ ಅಲ್ಲಿ ಪ್ರಕೃತಿ ನಾವು ಹೊಂದ್ಕೊತಿವಲ್ಲ ಅದೇ ಚಲೋ ಅನಿಸ್ತೈತೆ ನಮ್ಗೆ ಆದ್ರಿಂದ ನಮಗೆ ಏನು ಅಂತಂದ್ರೆ ಮಾಡ್ ನಾವು ಹೆಂಗ್ ಟ್ರಾವೆಲ್ ಮಾಡ್ತೀವಲ್ಲ ಅದ್ರ ಮ್ಯಾಲ ನಮ್ಮ ಹೊಂದಾಣಿಕೆ ಆಗಿರ್ತೈತಿ ಅದೇ ನಮಗೆ ಸಲ್ಪ ಚಲೋ ಅನಿಸ್ತೈತಿ ಹೀಗಾಗಿ ಆ ಟ್ರಕ್ಕಿಂಗ್ ನಂಗೆ ಭಾಳ ಇಷ್ಟ ಟ್ರಾವೆಲ್ ಮಾಡುವುದು ಅದರಾಗೂ ಟ್ರಾವೆಲ್ ಮಾಡೋದ್ರಾಗ ಆದರೂ ಬೈಕ್ ಟ್ರಾವೆಲ್ ಮಾಡೋದಂದ್ರೆ ಭಾಳ ಇಷ್ಟ ನಂಗೆ ಬೈಕ್ ಟ್ರಾವೆಲ್ಲಿಂಗ್ ಮಾಡುವುದು ಆಮೇಲೆ ಅದು ಬೈಕ್ ತೊಗೊಂಡು ಎಲ್ಲ ಕಡೆ ಟ್ರಾವೆಲ್ ಮಾಡೋದು ಅಂದಾಜು ಅಂದ ಅಂದಾಜು ಅಂದ್ರೆ ಈಗ ದೊಡ್ಡ ದೊಡ್ಡ ಊರ್ಗಳಿಗೆ ಜಾಸ್ತಿ ಜಾಸ್ತಿ ಕಿಲೋಮೀಟ್ರ್ ಇರ್ತವಲ್ಲ ಅದು ಟ್ರಾವೆಲಿಂಗ್ ಮಾಡ್ಬೇಕಂದ್ರೆ ನಂಗೆ ಭಾಳ ಇಷ್ಟ ಅದರಾಗೂ ಚಳಿಗಾಲ್ದಾಗಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾನು ಕೇದಾರನಾಥ ಹೋಗಿದ್ದೆ ನೆನ್ಪು ಭಾಳ ನನಗೆ ಅಲ್ಲಿನ ಮೂಮೆಂಟೇ ಭಾಳ ಅದಾವು ಹೀಗಾಗಿ ನಾನು ಹೀಗೆಲ್ಲ ಟ್ರಾವೆಲಿಂಗ್ ಮಾಡಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಕರ್ನಾಟಕದಾಗ ಈ ಕಡೆ ಮಳೆಗಾಲ್ದಾಗ ಹೋಗ್ಬೇಕಂದ್ರೆ ಸ್ವಲ್ಪ ಅಂದ್ರೆ ಚಲೋ ಅನಿಸ್ತೈತೆ ಅಂತಂದ್ರೆ ಈ ಕಡೆ ಬೆಂಗ್ಳೂರು ಬೆಂಗಳೂರು ಮಂಗಳೂರು ಉಡುಪಿ ಹಾಸನ ಬೀದರ್ ಈ ಕಡೆಯೆಲ್ಲ ಸ್ವಲ್ಪ ಚಳಿಗಾಲ್ದಾಗ ಹೋಗಬೇಕು ಚಳಿಗಾಲ್ದಾಗ ಹೋದ್ರೆ ಒಂದು ಸ್ವಲ್ಪ ಅಲ್ಲಿ ಮಂಜು ಗಿಂಜು ಬಿದ್ದಿರ್ತೈತಲ್ಲ ಹೀಗಾಗಿ ನೋಡು ನೋಡಕ್ಕ ಸ್ವಲ್ಪ ಚಲೋ ಅನಿಸ್ತೈತಿ ಹಿಂಗೆ ಚಳಿಗಾಲದಾಗ ಚಳಿಗಾಲಲ್ಲ ಮಳಿಗಾಲ್ದಾಗ ಹೋಗ್ಬೇಕಂದ್ರೆ ನಾವು ಜೋಗ್ ಫಾಲ್ಸ್ ಹೋಗಿರ್ತಿವಿ ಜೋಗ್ ಫಾಲ್ಸ್ ಯಾಕಂದ್ರೆ ನೋಡಕ್ಕ ಚಲೋ ಅನಿಸ್ತೈತಿ ಅಲ್ಲಿ ಮಳಿಗಾಲ್ದಾಗ ಹೋದರೂ ಚಲೋ ಬ್ಯಾಸ್ಗೆ ಕಾಲದಾಗ ಚಳಿಗಾಲ್ದಾಗ ಹೋದ್ರೆ ಅಲ್ಲಿ ನೀರು ಇರೋಂಗಿಲ್ಲ ನೀರೂ ಇರೋಂಗಿಲ್ಲ ಬಟ್ ಕಡ್ಮೆನೆ ಇರ್ತೈತೆ ನೀರು ಹೀಗಾಗಿ ಅದು ನಮಗೆ ಯಾಕೋ ಕಮ್ ಚಲೋ ಆನಿಸಂಗಿಲ್ಲ ಅಂಥದ್ದು ಹೀಗಾಗಿ ಆ ಕಾಲ್ದಾಗ ಹೋಗಕ್ಕ ನಾವು ಇಷ್ಟ ಪಡ್ತೀವಿ ಆಮೇಲೆ ಇನ್ನೂ ಚಳಿಗಾಲದಾಗ ಅಂದ್ರೆ ಹೇಳಿದೆನಲ್ಲ ಅದು ಅದೇ ರೀತಿ ಪ್ರಕಾರ ಚಳಿಗಾಲ್ದಾಗ ಅಲ್ಲಿ ಈ ಕಡೆ ಕೇದಾರನಾಥ ಬದರಿನಾಥ ಮಳೆಗಾಲ್ದಾಗ ಈ ಕಡೆ ನಮ್ಮ ಉತ್ರ್ ಕರ್ನಾಟಕದಾಗ ಅದಾವು ಜೋಗ್ ಫಾಲ್ಸ ಆಮ್ಯಾಲ ಬಾಚನಕಿ ಡ್ಯಾಮ ಆಲಮಟ್ಟಿ ಡ್ಯಾಮ ಆಮ್ಯಾಲೆ ಬೇಸ್ಗೆ ಕಾಲದಾಗೂ ಅಲ್ಲಿ ಅಲ್ಲಿಯೂ ಹೋಗ್ಬೌದು ಬೇರೆ ಕಡೆಯೂ ಹೋಗ್ಬೌದು ಹಿಂಗೆ ಎಲ್ಲ ಹೋಗುದುಕ್ಕ್ ನಂಗೆ ಟ್ರಾವೆಲಿಂಗ್ ಇಷ್ಟಪಡ್ತೀನಿ ಯಾಕಂದ್ರೆ ನಂಗೆ ಟ್ರಾವೆಲಿಂಗ್ ಅಂದ್ರೆ ಭಾಳ ಇಷ್ಟ ಆದ್ರಿಂದನ ನಾನು ಸ್ವಲ್ಪ ಅಂದ್ರೆ ಹೊರ್ಗಿನ ಪ್ರಪಂಚ ಹೆಂಗೈತೆ ಅನ್ನೋದು ತಿಳ್ಕೊಂಡೇನಿ ಇಲ್ಲಿ ಮಟ ಅಂದ್ರೆ ನನಗೆ ತಿಳುವಳಿಕೆ ಬಂದಂಗೆ ನಾ ಟ್ರಾವೆಲ್ ಮಾಡಕ್ಕೆ ತೊ ಏನಿಲ್ಲ ಅಂದ್ರೂ ಹದ್ನೇ ಏಳೆಂಟು ವರ್ಷ ಆತು ಏಳೆಂಟು ವರ್ಷ ಆತು ಟ್ರಾವೆಲಿಂಗ್ ಮಾಡ್ಕೊತ ಆಲ್ಮೋಸ್ಟ್ ಅಲ್ ನಾನು ಕರ್ನಾಟಕ ಅಂದ ಅರ್ಧ ಪರ್ಸೆಂಟ್ ಸುತ್ತೀನಿ ಹೀಗೇನ ಟ್ರಾವೆಲಿಂಗ್ ಮಾಡೋದರಾಗ ಹಿಂಗೆ ನನಗೆ ಟ್ರಾವೆಲ್ಲಿಂಗ್ ಅಂದ್ರೆ ಭಾಳ ಇಷ್ಟ ಯಾವ್ದಕ್ಕಂದ್ರೆ ಯಾವ್ದಕ್ಕೂ ನಾವು ಟ್ರಾವೆಲಿಂಗ್ ಮಾಡೋ ಮುಂಜ ಇದು ಏನಂತಾರಲ್ಲ ಮೆಡಿಕಲ ಮೆಡಿಕಲ್ ಸಾಮಾನುಗಳನ್ನು ಕಟ್ಕೊಂಡು ಹೋಗಿರ್ತಿವಿ ಆಮ್ಯಾಲ ವಾಟರ್ ಟ್ಯಾಂಕ ಅದು ಊಟ ನಾಷ್ಟಾ ಚಹಾ ಮತ್ತು ಟ್ರಾವೆಲಿಂಗ್ ಹೋಗೋ ಮುಂಚೆ ನಡುಕ್ ನಡುಕ ಸ್ಟಾಪ್ಸ್ ಬಂದು ಬಂದ್ ಮಾಡಿ ಸಲ್ಪ ಸಮಯ ಕಳೆಯೋದು ಇದೆಲ್ಲ ನಂಗೆ ಇಷ್ಟ ನನಗೆ ಅನ್ಸಿದ ಪ್ರಕಾರ ನಾನು ಹೇಳೀನಿ ನಿಮ್ಗೆ ಚಲೋ ಅನ್ಸಿತು ಅಂತ ಅಂತ ತಿಳ್ಕೊಂಡಿರ್ತೀನಿ ಅಂದಾಜು ನನ್ಗೆ ಟ್ರಾವೆಲಿಂಗ್ ಮಾಡಿದ ಪ್ರಕಾರ ನಾನು ಹೇಳಿರ್ಬೌದು ಅನಿಸೇತಿ